ಹೆಲೋ ಹಾಂ ಹಾಂ ರೀ ಮ್ಯಾಮ್ ಹಾಂ ಹೌದು ರೀ ಮ್ಯಾಮ್ ಮೊನ್ನೆನೇ ಮಾಡಿದ್ದೆ ರೀ ಹಾಂ ಹೌದು ರೀ ಮ್ಯಾಮ್ ಮೊನ್ನೆನೇ ಹಾಕಿದ್ದೆ ನಂದು ಫುಲ್ ನೇಮ್ ಬಂದು ಬಿಟ್ಟು ತನಿಷಾ ಗೊಳ್ಳೂರಿ ಮ್ಯಾಮ್ ಹೌದು ರೀ ಮ್ಯಾಮ್ ಹಾಂ ಹೌದೇನ್ರೀ ಹಾಂ ನಾನು ಇಲ್ಲಿ ಗುಲ್ಬರ್ಗ ಪಿ ಡಿ ಎ ಹೆಚ್ ಕೆ ಇ ಸೊಸೈಟಿನಲ್ಲಿ ಅಲ್ಲೂ ಕಂಪ್ಲೀಟ್ ಮಾಡೀನ್ರಿ ಮ್ಯಾಮ್ ನನ್ನ ಇಂಜಿನಿಯರಿಂಗು ನಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನಿಂಗ್ ರೀ ಮ್ಯಾಮ್ ಹಾಂ ನಾನು ಪೈತಾನ್ದಾಗೆ ಭಾಳ ಇದು ಇದ್ದೀನ್ರಿ ಮ್ಯಾಮ್ ಅಂದರೆ ಅದು ಈಸಿಯೆಸ್ಟ್ ಅಲ್ವ ನಮ್ಗೆ ಅದರ ಮ್ಯಾಲ್ ಮಾಡೀನ್ರಿ ಮ್ಯಾಮ್ ಇಲ್ರಿ ಮ್ಯಾಮ್ ನಿಮ್ಮ ಕಂಪ್ನಿ ಬಗ್ಗೆ ನಾನು ಭಾಳ ಕೇಳಿದೀನಿ ಕೂಡ ಅದು ಫುಲ್ ಎಲ್ಲರಿಗೂ ಚೊಲೋ ನೀವು ಎಲ್ಲ ಸಕ್ಸೆಸ್ ಆಗೈತೆ ನಮ್ಲಿಂತು ಒಂದು ನಿಮ್ಮ ಹೆಲ್ಪಾಗಲಿ ಅಂತ ನಂಗೆ ಇದು ಜಾಬ್ ಭಾಳ ನೀಡ್ ಇದೇರಿ ಈಗ ಸೊ ಅದಕ್ಕೆ ನಿಮ್ಮ ಕಂಪ್ನೀನೆ ಟ್ರೈ ಮಾಡ್ಬೇಕಂತ ಹೇಳಿ ಸುಮಾರು ಕಡೆ ಹೋಗಿ ಬಂದೇನ್ರಿ ಬಟ್ ಅಲ್ಲಿ ಅಷ್ಟೊಂದು ನನಗೆ ಹಿಡಿಸಿಲ್ಲ ನಿಮ್ಮ ಕಂಪ್ನೀನಲ್ಲಿ ವರ್ಕ್ ಮಾಡಬೇಕು ಅನ್ನೋದು ಭಾಳ ಇದೇರಿ ಹಾಂ ರೀ ಮ್ಯಾಮ್ ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಇದ್ರು ಅವರೂ ಹಿಂಗೆ ಸಜೆಸ್ಟ್ ಮಾಡಿದ್ರು ಈ ಕಂಪ್ನಿ ಟ್ರೈ ಮಾಡು ಇದು ಹಿಂಗಿದೆ ಅಂತ ಹೇಳಿ ಹೌದು ನೋಡಮ್ಮ ಟ್ರೈ ಮಾಡಮ್ಮಿ ಇಷ್ಟೆಲ್ಲ ಮಾಡೀವಂತ ಇದನ್ನು ಟ್ರೈ ಮಾಡಮ್ಮ ಅಂತ ಹೇಳಿ ಮಾಡಿದ್ದು ಹಾಂ ಹೋಗಿದ್ದೀನಿ ಮ್ಯಾಮ್ ಒಂದು ಎರಡು ಮೂರು ಕಡೆ ಹೋಗಿದ್ದೀನ್ರಿ ಇಲ್ರಿ ಮ್ಯಾಮ್ ನಿಮ್ದು ಈಗ ಇದು ಕಂಪ್ನಿ ಟಾಪಲ್ಲಿ ಇದೆ ಅಲ್ರಿ ನಂಗ್ಲಿಂತು ಒಂದು ನಿಮ್ಮ ಕಂಪ್ನಿ ಹೆಚ್ಚಿಗೆ ಇದರಿಂದ ಬರಲಿ ಅಂತ ನನಗೆ ಆಸೆ ರೀ ನನಗೂ ಈ ಕಂಪ್ನೀನಲ್ಲಿ ಆಸೆ ಇದು ವರ್ಕ್ ಮಾಡ್ಬೇಕು ಅನ್ನೋ ಅಸೆ ಎಲ್ಲ ನನ್ನ ಫ್ರೆಂಡ್ಸೆಲ್ಲ ಹೇಳ್ಯಾರಲ್ರಿ ಇದು ಚೆಂದ ಇದೆ ಅಂತ ಹೇಳಿ ನಮ್ದು ಇಲ್ಲಿ ಗುಲ್ಬರ್ಗನೇರಿ ಮ್ಯಾಮ್ ಪ್ರಾಪರ್ ಅದೇ ಇದೆ ರೀ ಹ್ಞೂ ಹಾಂ ರೀ ಮ್ಯಾಮ್ ಹೌದು ಇದು ಮತ್ತೆ ನಾವು ಇಂಟರ್ವ್ಯೂಗೆ ಬರ್ಬೇಕಾಗ್ತದೇನ್ರಿ ಮ್ಯಾಮ್ ಹಾಂ ರೀ ಮ್ಯಾಮ್ ಹಾಂ ರೀ ಸರಿ ಮ್ಯಾಮ್ ಭಾಳ ನೀವು ಫೋನ್ ಮಾಡಿದ್ದು ಭಾಳ ಖುಷಿ ಆಯ್ತು ರೀ ನೀವು ಅದು ಎಲ್ಲ ನಮ್ಮ ಮೇಲಿಗೆ ಹಾಕ್ತೀರಿ ಮ್ಯಾಮ್ ಹೆಂಗೆ ಪ್ರೊಸೀಜರ್ ಏನು ಅಂತ ಹೌದ್ರಿ ಮ್ಯಾಮ್ ಸರಿ ತ್ಯಾಂಕ್ ಯು ರೀ ಮ್ಯಾಮ್